ನಮ್ಮ ಹಾಸನದಿಂದ ಹಾಸನಾಂಬ ಟೆಂಪಲ್ ಇದೆ ಈ ಹಾಸನಾಂಬ ಟೆಂಪಲಲ್ಲಿ ಇದು ನಮ್ಮ ಒಂದು ವರ್ಷಕ್ಕೆ ಒಂದೇ ಬಾರಿ ತೆಗಿತಾರೆ ಇಲ್ಲಿ ಹಾಸನ ಚೆನ್ನರಾಯಪಟ್ಣದಿಂದ ಬರೋದಾದರೆ ನೂರು ರೂಪಾಯಿ ಖರ್ಚಾಗುತ್ತೆ ಮತ್ತು ಬೇಲೂರಿಗೆ ಹೋಗೋದಾದ್ರೆ ಇಲ್ಲಿ ಹಾಸನದಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಇದೆ ಬೇಲೂರು ಅಲ್ಲಿಗೆ ನಾವು ಮೂವತ್ತು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಮತ್ತು ಮತ್ತು ಇಲ್ಲಿ ಹಳೆಬೀಡಿಗೆ ಹೋಗೋದಾದ್ರೆ ಒಂದು ನಲವತ್ತು ರೂಪಾಯಿ ಖರ್ಚಾಗುತ್ತೆ ಮತ್ತು ಇಲ್ಲಿಂದ ಶ್ರವಣ ಬೆಳಗೊಳಕ್ಕೆ ಹೋಗೋದಾದ್ರೆ ಶ್ರವಣ ಬೆಳಗೊಳ ಅರವತ್ತು ಕಿಲೋಮೀಟರು ಇರೋದರಿಂದ ಅಲ್ಲಿಗೆ ಒಂದು ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಮತ್ತು ಇಂಥ ಸ್ಥಳಗಳು ತುಂಬ ಆಕರ್ಷಕವಾಗಿವೆ ಇಲ್ಲಿ ನಾವೂ ಒಂದು ಹತ್ತು ಜನ ಹೋದ್ರು ಎಷ್ಟು ಜನ ಹೋದ್ರು ಇಪ್ಪತ್ತು ಜನ ಹೋದ್ರು ಒಬ್ಬೊಬ್ಬರಿಗೆ ನೂರು ರೂಪಾಯಿ ಖರ್ಚಾಗುತ್ತೆ ಇಲ್ಲಿಂದ ಶ್ರವಣ ಬೆಳಗೊಳ ಆಗಿರ್ಬೋದು ಬೇಲೂರು ಆಗಿರ್ಬೋದು ಹಳೆಬೀಡು ಆಗಿರ್ಬೋದು ಹಾಸನಾಂಬ ಆಗಿರ್ಬೋದು ಇಂಥ ಇಂಥ ಸ್ಥಳಗಳಿಗೆ ದೇಶ ದೇಶದಿಂದಲೂ ತುಂಬ ಜನ ಬರ್ತಾರೆ ಅದನ್ನು ನೋಡೋಕ್ಕೆ ಹಾಗೇ ಈ ಇಲ್ಲಿನ ನಮ್ಮ ಆಸನದ ಸ್ಥಳಗಳು ತುಂಬ ಆಕರ್ಷಕವಾಗಿವೆ ಚಿಕ್ಕಮಗ್ಳೂರು ಆಗಿರ್ಬೋದು ಆಮೇಲೆ ಹಾಸನಾಂಬ ಬೇಲೂರು ಹಳೆಬೀಡು ಶ್ರವಣಬೆಳಗೊಳ ಮಂಗಳೂರು ಸ್ಥಳಗಳು ತುಂಬ ಸಾಂಪ್ರದಾಯಿಕವಾಗಿ ಸಂಸ್ಕಾರದಿಂದ ಕೂಡಿವೆ ಇನ್ನೂ ಮಂಗಳೂರು ಮಂಗಳೂರಲ್ಲಿ ಬರೋ ಕಲೆಗಳು ಇಂತಹ ದೇಶದಲ್ಲಿ ಎಲ್ಲಿಯೂ ನೋಡೋದಕ್ಕೆ ಸಿಗೋದಿಲ್ಲ ಅಂತಹ ಕಲೆಗಳೂ ಸಹ ಇವೆ ಇಲ್ಲಿಂದ ಮಂಗ್ಳೂರಿಗೆ ಹೋಗೋದಾದರೆ ಇನ್ನೂರು ರೂಪಾಯಿ ಖರ್ಚಾಗುತ್ತೆ ನಾವು ಎಷ್ಟು ಜನ ಹೋದ್ರೂ ಒಬ್ಬೊಬ್ಬರಿಗೆ ಹತ್ತು ಜನ ಆಗಲಿ ಇಪ್ಪತ್ತು ಜನ ಆಗಲಿ ಮೂವತ್ತು ಜನ ಆಗಲಿ ಒಬ್ಬೊಬ್ಬರಿಗೆ ಇನ್ನೂರು ರೂಪಾಯಿ ಆದರೂ ಖರ್ಚು ಬರುತ್ತೆ ಇಲ್ಲಿನ ಅಲ್ಲಿನ ಊಟ ತಿಂಡಿ ಎಲ್ಲ ಸೇರಿಸಿ ಒಂದು ಐನೂರು ರೂಪಾಯಿ ಖರ್ಚು ಬರ್ಬೋದು ಮತ್ತು ನಮ್ಮ ನಮ್ಮ ಊರಿನ ನಮ್ಮ ಹಾಸನದ ಪ್ರವಾಸಿಗರ ತಾಣ ಬರೋದಾದ್ರೆ ಎಲ್ಲ ಒಂದು ಸಾವ್ರ ರೂಪಾಯಿ ಒಳಗೆ ಖರ್ಚು ಬೀಳುತ್ತೆ ತುಂಬ ಖರ್ಚು ಏನಾಗಲ್ಲ ನಮ್ಮ ನಮ್ಮ ದೇಶದಲ್ಲಿ ಏನೂ ತುಂಬ ಹಾಸನಾಂಬ ಹಾಸನಾಂಬ ಆಗಿರ್ಬೋದು ಬೇಲೂರು ಹಳೆಬೀಡು ಇಂತಹ ಸ್ಥಳಗಳನ್ನ ತುಂಬ ಜನ ಬರ್ತಾರೆ ನೋಡೋದಿಕ್ಕೆ ಫಾರಿನ್ ಅವರು ಬರ್ತಾರೆ ಊರೂರು ಪಕ್ಕದೂರವರು ಬರ್ತಾರೆ ಇಂತಹ ಸ್ಥಳಗಳನ್ನು ತುಂಬ ವೈವಿಧ್ಯಮಯವಾಗಿದೆ ಇದನ್ನು ನಾವೂ ಸೌಂದರ್ಯದ ನಾಡು ಅಂತಲೂ ಕರಿತಾರೆ

ತುಂಬ ಒಂದು ಏಳು ಎಂಟು ಟೂರಿಸ್ಟ ಪ್ಲೇಸ್ ಸಿಗ್ತವೆ ಇಂಥ ಸ್ಥಳಗಳಿಗೆ ತುಂಬ ಏನೂ ಖರ್ಚಾಗಲ್ಲ ಬೇರೆ ಸ್ಥಳಗಳಿಗೆ ಹೋಗೋಕ್ಕೆ ಸಾವಿರ ಮೂರು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇಲ್ಲಿನ ಸ್ಥಳಗಳಿಗೆ ನೀವು ಕಮ್ಮಿ ಖರ್ಚಲ್ಲಿ ಸಹ ಹೋಗಿ ಬರ್ಬೋದು ಅಲ್ಲಿನ ಊಟ ತಿಂಡಿ ವಸತಿ ಏನೇ ಆದರೂ ಸಹ ಕಮ್ಮಿ ಖರ್ಚು ಬೀಳುತ್ತೆ ಮತ್ತು ಬೇಲೂರು ಆಗಿರ್ಬೋದು ಬೇಲೂರಲ್ಲಿರೋ ಚೆನ್ನಕೇಶವ ಟೆಂಪಲ್ ಆಗಿರ್ಬೋದು ಇದೆಲ್ಲ ಕಲ್ಲಿಂದಲೇ ಕಟ್ಟಿದ್ದಾರೆ ಇಲ್ಲಿಂದ ನಾವು ಬೇಲೂರು ಚೆನ್ನಕೇಶವ ಟೆಂಪಲಿಗೆ ಹೋಗೋದಾದ್ರೆ ನೂರು ರೂಪಾಯಿ ಖರ್ಚಾಗುತ್ತೆ ಅಷ್ಟೆ ನಾವು ಎಷ್ಟು ಜನ ಹೋಗಿ ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು ಮತ್ತು ಅಲ್ಲಿ ಊ ಬೇರೆ ದೇಶದಿಂದ ಬಂದವ್ರ್ಗೂ ವಸತಿ ಇದೆ ಮತ್ತು ಊಟ ಎಲ್ಲ ಇದೆ ಮತ್ತು ಅಲ್ಲಿ ಏನು ಖರ್ಚುಗಳಿಲ್ಲ ಊಟ ಎಲ್ಲ ಅಲ್ಲಿಯೇ ಕೊಡ್ತಾರೆ ಮತ್ತು ಹಳೆಬೀಡಿಗೆ ಹೋಗೋದಾದ್ರೆ ಅದು ಕಲ್ಲಿಂದ ಹೊಯ್ಸಳೇಶ್ವರ ಟೆಂಪಲ್ ಇದೆ ಹಳೆಬೀಡಲ್ಲಿ ಇದನ್ನು ಕಲ್ಲಿಂದಲೇ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸುಂದ ಸುಂದರವಾಗಿದೆ ಅಂತ ಹಳೆಬೀಡು ಟೆಂಪಲ್ ಹೇಳೋದಾದರೆ ಅದು ಎಷ್ಟು ಜನ ಅಲ್ಲಿಗೂ ಎಷ್ಟು ಜನ ಬೇಕಾದ್ರೂ ಬರ್ಬೋದು ಜಾಸ್ತಿ ಏನೂ ಖರ್ಚಾಗಲ್ಲ ಇಲ್ಲಿಂದ ಒಂದು ಹಾಸನದಿಂದ ಒಂದು ಶ್ರವಣಬೆಳಗೊಳಕ್ಕೆ ಹೋಗೋದಾದ್ರೆ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಇನ್ನೂ ಅರವತ್ತು ಕಿಲೋಮೀಟ್ರ್ ಹೋಗೋದಾದ್ರೆ ತುಂಬ ಏನೂ ಖರ್ಚು ಬೀಳೋಲ್ಲ ನೂರು ರೂಪಾಯಿ ಹಿಡ್ಕೊಂಡು ಹೋದ್ರೆ ಅಲ್ಲಿನ ಶ್ರವಣಬೆಳಗೊಳ ಆಗಿ ಶ್ರವಣಬೆಳಗೊಳ ಶ್ರವಣೇಶ್ವರ ಮತ್ತು ದೇವಸ್ಥಾನನ ನೋಡ್ಕೊಂಡ್ಬರ್ಬೋದು ತುಂಬ ಏನೂ ಖರ್ಚು ಬೀಳೋಲ್ಲ ಹೀಗಾಗಿ ಒಂದು ಐನೂರು ರೂಪಾಯಿ ಆಗ್ಬೋದು ಅಲ್ಲಿನ ಊಟ ತಿಂಡಿ ಪ್ಲೇಸ್ ಎಲ್ಲ ನೋಡ್ಕೊಂಡು ಬರ್ತೀವಿ ಅಂತ ಅಂದರೆ ಇಲ್ಲ ನೀವು ಅಲ್ಲಿಯೇ ಉಳ್ಕೊಳ್ಳೋದಾದ್ರೂ ಬೇರೆ ಪ್ಲೇಸಿಗೆ ಹೋಗ್ಬೇಕು ಅಲ್ಲಿಯೇ ಉಳ್ಕೊಳ್ಬೇಕು ಅಂತಾದ್ರೂ ತುಂಬ ಏನು ಖರ್ಚಾಗಲ್ಲ ಸಾವಿರ ರೂಪಾಯಿ ಅಷ್ಟೇ ಖರ್ಚಾಗುತ್ತೆ ಎಲ್ಲಿಯೂ ಜಾಸ್ತಿ ಏನು ಖರ್ಚಾಗಲ್ಲ ಮತ್ತು ಮಂಗ್ಳೂರಿಗೆ ಹೋಗೋದಾದ್ರೆ ಅಲ್ಲಿನ ಬೀಚ್ಗಳು ಚಿಕ್ಕ ಮಂಗ್ಳೂರು ಬೀಚಲ್ಲಿ ಮುರುಡೇಶ್ವರ ಬೀಚ್ ಸಿಗುತ್ತೆ ನೀವು ಮುರುಡೇಶ್ವರ ಬೀಚಿಗೆ ನೀವು ಫ್ಯಾಮಿಲಿ ಫ್ರೆಂಡ್ಸು ಯಾರು ಬೇಕಾದ್ರೂ ಹೋಗ್ಬೋದು ಅಲ್ಲಿನ ಟೆಂಪಲ್ ನೋಡಿಕೊಂಡು ಬೀಚಲ್ಲಿ ಆಟ ಆಡ್ಕೊಂಡು ಬರ್ಬೋದು ನಿಮಗೆ ಹಾಸನದಿಂದ ಚಿಕ್ಕಮಗ್ಳೂರಿಗೆ ಮೂನ್ನೂರು ರೂಪಾಯಿ ಖರ್ಚಾಗುತ್ತೆ ಅಲ್ಲಿನ ಬೀಚ್ ಆಗಿರ್ಬೋದು ಟೆಂಪಲ್ ಆಗಿರ್ಬೋದು ತುಂಬ ಸುಪ್ ಸುಂದರವಾಗಿದೆ ಟೆಂಪಲ್ ಸುತ್ತಲೂ ಬೀಚ್ ಇದೆ ಅಲ್ಲಿನ ಬೀಚ್ ಅಲ್ಲಿ ಆಟ ಆಡಿಕೊಂಡು ಬರೋದಾದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಇಲ್ಲಿ ಈ ಹಾಸನ ಡಿಸ್ಟಿಕ್ಕಲ್ಲಿ ಚಿಕ್ಕಮಗ್ಳೂರಲ್ಲಿ ಒಂದು ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು ಅದನ್ನು ಮತ್ತು ಮಂಗಳೂರಿಗೆ ಹೋಗೋದಾದ್ರೆ ಅಲ್ಲಿ ತುಂಬ ಸಂಪ್ರದಾಯನ ಫಾಲೋ ಮಾಡ್ತಾರೆ ಊರ ಹಬ್ಬಗಳನ್ನ ಮಾಡ್ತಾರೆ ಅಲ್ಲಿನ ಹಬ್ಬನ ನೋಡೋಕೆ ತುಂಬ ಚೆನ್ನ ಒಳ್ಳೆ ಚೆನ್ನಾಗಿರುತ್ತೆ ಅಲ್ಲಿಗೆ ಒಂದು ಐನೂರು ರೂಪಾಯಿ ಖರ್ಚಾಗುತ್ತೆ ಮಂಗ್ಳೂರಿಗೆ ಹೋಗೋಕೆ ಮತ್ತೆ ಇಲ್ಲಿನ ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡಲ್ಲಿರುವ ಹೊಯ್ಸಳೇಶ್ವರ ಟೆಂಪಲ್ ಬೇಲೂರು ಚೆನ್ನಕೇಶವ ಟೆಂಪಲ್ ಶ್ರವಣಬೆಳಗೊಳ ಆಮೇಲೆ ಮಂಗಳೂರು ಚಿಕ್ಕಮಗ್ಳೂರು ಈ ಚಿಕ್ಕಮಗ್ಳೂರು ಆಮೇಲೆ ಬೇಲೂರು ಹತ್ರ ಹೋದ್ರೆ ಬಿಳಿಗಿರಿ ಬೆಟ್ಟ ಬರುತ್ತೆ ಆ ಬಿಳಿಗಿರಿ ಬೆಟ್ಟ ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಒಂದು ಆದಿ ಯೋಗಿ ಸ್ಟ್ಯಾಚು ಇದೆ ಅಲ್ಲಿಂದ ಬೇಲೂರಿಗೆ ಒಂದು ಐವತ್ತು ರೂಪಾಯಿ ದುಡ್ಡು ಖರ್ಚಾಗುತ್ತೆ ಅಷ್ಟೆ ಇಲ್ಲಿಂದ ಬೇಲೂರಿಗೆ ಹೋದ್ರೆ ಆದಿ ಯೋಗಿ ಸ್ಟ್ಯಾ ಟೆಂಪಲ್ ಇದೆ ಅಲ್ಲಿ ಬಿಳಿಗಿರಿ ಬೆಟ್ಟ ನೋಡೋಕೆ ತುಂಬ ಚೆನ್ನಾಗಿದೆ ಟೂರಿಸ್ಟ್ ಪ್ಲೇಸಿಗೆ ಹೋಗಿ ಬರ್ತೀವಿ ಅಂದರೆ ತುಂಬ ಇದ್ದಾವೆ ಮತ್ತು ಬಿಳಿಗಿರಿ ಬೆಟ್ಟನ ನೋಡಿಕೊಂಡು ಅಲ್ಲಿಯೇ ಆದಿ ಯೋಗಿ ಸ್ಟ್ಯಾಚು ಇರುತ್ತೆ ಅದನ್ನು ನೋಡ್ಕೊಂಡು ಬರ್ಬೋದು ಮತ್ತು ಇನ್ನೂ ಇನ್ನೂ ಅಲ್ಲಿ ತುಂಬ ಏನು ಖರ್ಚಾಗೋಲ್ಲ ಮತ್ತು ಚಿಕ್ಕಮಗ್ಳೂರಿಗೆ ಹೋಗೋದಾದ್ರೆ ತುಂಬ ಹಿಲ್ಸ್ ಇದ್ದಾವೆ ಅಲ್ಲಿ ಹೋಗಿ ಪ್ಯಾಮಿಲಿ ಫ್ರೆಂಡ್ಸ್ ಯಾರು ಬೇಕಾದ್ರೂ ಹೋಗ್ಬೋದು ಖುಷಿಯಿಂದ ಹೋಗ್ಬೋದು ಅಲ್ಲಿ ಊಟ ತಿಂಡಿ ಎಲ್ಲ ಸಿಗುತ್ತೆ ಚಿಕ್ಕಮಗ್ಳೂರು ಬೆಟ್ಟಕ್ಕೆ ಒಂದು ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಅಷ್ಟೆ ನಾವು ನೋಡಿಕೊಂಡು ಬರ್ತೀವಿ ಅಂತ ಅಂದ್ರೆ ಆಟೋ ಬೇಕಾದ್ರೆ ಹೋಗ್ಬೋದು ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬೋದು ತುಂಬ ಏನು ಖರ್ಚಾಗೋಲ್ಲ ನೋಡ್ಕೊಂಡು ಫ್ರೀಯಾಗಿ ಬರ್ಬೋದು ಮತ್ತು ಚಿಕ್ಕಮಗ್ಳೂರಲ್ಲಿ ಆಗಿರ್ಬೋದು ಸಿರಿ ಕೆಫೆ ಇದೆ ಸಿರಿ ಕೆಫೆಯಲ್ಲಿ ಪಾರ್ಕ್ ಥರ ಇದೆ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ ಇಂಥ ಜಾಗ ನೋಡೋಕೆ ತುಂಬ ಚೆನ್ನಾಗಿದೆ ಅನ್ಬೋದು ಚಿಕ್ಕಮಗ್ಳೂರಲ್ಲಿರೋ ಸಿರಿ ಕೆಫೆ ತುಂಬ ಚೆನ್ನಾಗಿದೆ ಅಲ್ಲಿಗೆ ಒಂದು ಮುನ್ನೂರು ರೂಪಾಯಿ ಆಗ್ಬೋದು ಅಷ್ಟೆ ಇಲ್ಲಿ ಹಾಸನ ಆಗಿರ್ಬೋದು ಚಿಕ್ಕಮಗ್ಳೂರು ಆಗಿರ್ಬೋದು ಮುರುಡೇಶ್ವರ ಬೀಚ್ ಆಗಿರ್ಬೋದು ಬೇಲೂರು ಹಳೆಬೀಡು ಇವೆಲ್ಲ ಹಾಸನಕ್ಕೆ ಹತ್ರ ಇರೋದೇ ಸಾವ್ರ ರೂಪಾಯಿ ಒಳಗಡೆ ಹೋಗಿ ಬರ್ಬೋದು ತುಂಬ ಏನು ಖರ್ಚಾಗಲ್ಲ ಅಲ್ಲಿನ ಊಟ ತಿಂಡಿ ವಸತಿ ಎಲ್ಲ ಸೇರಿ ಜಾಸ್ತಿ ಏನು ಖರ್ಚಾಗೋಲ್ಲ ಜಾಸ್ತಿ ಏನಿಲ್ಲ ಕರ್ಚ್ ಮಾಡೋದು ಏನೂ ಬೇಕಾಗಿಲ್ಲ ದೇಶ ದೇಶದಿಂದಲೂ ಜನ ಬರ್ತಾರೆ ಉಳ್ಕೊಳ್ತಾರೆ ತುಂಬ ಚೆನ್ನಾಗಿದೆ ಮತ್ತು ಮುರುಡೇಶ್ವರ ಬೀಚಿಗೆ ಹೋಗೋದಾದ್ರೆ ಅಲ್ಲಿ ಬೀಚ್ ನೋಡ್ಕೊಂಡು ಬೀಚ್ ನೋಡಿಕೊಂಡು ಬೋಟಲ್ಲಿ ಆಟ ಆಡಿ ಕೂಡ ಬರ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಬೀಚು ಮತ್ತು ನಮ್ಮ ಬೇಲೂರು ಚೆನ್ನಕೇಶವ ಟೆಂಪಲ್ ಫೋಟೋ ಶೂಟಿಗಾಗಲಿ ಎಲ್ಲದಕ್ಕೂ ಚೆನ್ನಾಗಿದೆ ಮತ್ತು ಅಲ್ಲಿ ಊಟ ತಿಂಡಿ ಎಲ್ಲ ಕೊಡ್ತಾರೆ ಊಟ ಎಲ್ಲ ಮಾಡ್ಕೊಂಡು ಬರ್ಬೋದು ತುಂಬ ಏನು ಖರ್ಚಾಗೋಲ್ಲ ಮತ್ತು ಹಳೆಬೀಡಿಗೆ ಹೋಗೋದಾದ್ರೆ ಅಲ್ಲಿ ಹಳೆಬೀಡಲ್ಲಿ ಐವತ್ತು ರೂಪಾಯಿ ಆಗುತ್ತೆ ಜಾಸ್ತಿ ಏನು ಖರ್ಚಾಗೋಲ್ಲ ಮತ್ತು ಶ್ರವಣಬೆಳಗೊಳ ಈ ಹಳೆಬೀಡು ಚೆನ್ನಕೇಶವ ಟೆಂಪಲ್ಲು ತುಂಬ ಜನ ಪ್ರವಾಸಿಗರು ತಾಣಗಳು ದೇಶ ದೇಶದಿಂದಲೂ ಬರ್ತಾರೆ ಅವರಿಗೆ ಎಲ್ಲರಿಗೂ ಸಹ ವಸತಿ ಊಟ ಹಾಟೋ ಬಸ್ ಎಲ್ಲ ಬಸ್ಸಲ್ಲೂ ಸಹ ಹೋಗ್ಬೋದು ಜಾಸ್ತಿ ಏನೂ ಖರ್ಚಾಗಲ್ಲ ಇಂಥ ಜಾಗಗಳನ್ನ ನೋಡೋಕೆ ತುಂಬ ಚೆನ್ನಾಗಿದ್ದಾವೆ ನಮ್ಮ ಹಾಸನ ಡಿಸ್ಟಿಕ್ಕಲ್ಲಿ ಇರೋದು ಬೇಲೂರು ಅಳೆಕಿಶ ಚೆನ್ನಕೇಶವ ಮತ್ತು ಚಿಕ್ಕಮಗ್ಳೂರು ಮಗಳೂರು ಪ್ರದೇಶಗಳು ತುಂಬ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ನಮ್ಮ ಹಾಸನಲ್ಲಿರೋ ಪ್ಲೇಸ್ಗಳಿಗೆ ಹೋಗೋಕೆ ಏನು ಜಾಸ್ತಿ ಏನು ದುಡ್ಡು ಖರ್ಚಾಗಲ್ಲ ಸಾವಿರ ರೂಪಾಯಿ ಒಳಗಡೆ ಎಲ್ಲ ಹೋಗಿ ಬರ್ಬೋದು ನೀವು ಇಂಥ ಸ್ಥಳಗಳ್ನ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ವರೆಗೂ ಸಹ ನೋಡ್ಬೋದು ಯಾರಿಗೂ ಸಹ ಆಯಾಸ ಆಗುವಂಥದ್ದು ಏನೂ ಇರೋಲ್ಲ ಮತ್ತು ನಡ್ಕೊಂಡು ಹೋಗುವಂಥದ್ದು ಏನೂ ಇರೋಲ್ಲ ಏನೂ ತುಂಬ ಏನು ದುಡ್ಡೇನು ಜಾಸ್ತಿ ಖರ್ಚಾಗಲ್ಲ ಇಂಥ ಸ್ಥಳಗಳನ್ನ ನೋಡೋದಕ್ಕೆ ಎಷ್ಟು ಜನ ಬೇಕಾದ್ರೂ ಬರ್ಬೋದು ಚಿಕ್ಕ ಮಕ್ಕಳು ಯಾರಾದ್ರೂ ಬರ್ಬೋದು ಏಜ್ ಆಗಿರೋರು ಸಹ ಬರ್ಬೋದು ಎಲ್ರಿಗೂ ಸಹ ಆಟೋದಾಗ ಬೇರೆ ಪ್ಲೇಸಿಗೆ ಹೋಗ್ಬೇಕು ಅಂದರೆ ಆಟೋ ಬಸ್ಸು ಎಲ್ಲ ವ್ಯವಸ್ಥೆಯೂ ಇರುತ್ತೆ ಯಾವ್ದಕ್ಕೂ ಏನು ಜಾಸ್ತಿ ದುಡ್ಡು ಖರ್ಚಾಗುವಂಥ ಅವಶ್ಯಕತೆ ಇರೋಲ್ಲ ಬೇರೆ ಪ್ಲೇಸ್ ಥರ ಒಳಗಡೆ ದೇವಸ್ಥಾನಕ್ಕೆ ಹೋಗೋದಾದ್ರೆ ಚಾರ್ಜ್ ಕೊಟ್ಟು ಹೋಗ್ಬೇಕು ಟಿಕೆಟ್ ತಗೊಂಡು ಹೋಗ್ಬೇಕು ಏನೂ ಇಲ್ಲ ಡೈರೆಕ್ಟ್ ಎಂಟ್ರಿ ಇರುತ್ತೆ ತುಂಬ ಚೆನ್ನಾಗಿದೆ ನಮ್ಮ ಬೇಲೂರು ಹಾಸನಾಂಬ ಟೆಂಪಲ್ಲು ಚೆನ್ನಕೇಶವ ಟೆಂಪಲ್ ನೋಡೋಕೆ ಹಾಸನಾಂಬ ಟೆಂಪಲ್ ಒಂದು ವರ್ಷಕ್ಕೆ ಒಂದು ಸಾರಿ ಮಾತ್ರ ತೆಗಿತಾರೆ ಈ ಹಾಸನಾಂಬ ಟೆಂಪಲ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ರೂಪಾಯಿ ದೇವರ ನೋಡೋದಕ್ಕೆ ಒಂದು ರೂಪಾಯಿ ದುಡ್ಡು ಖರ್ಚಾಗುವಂಥದ್ದು ಏನೂ ಇರೋಲ್ಲ ನಮ್ಮ ಹಾಸನಾಂಬ ಟೆಂಪಲ್ ನೋಡೋಕೆ ತುಂಬ ಜನ ದೇಶ ದೇಶದಿಂದ ಬರ್ತಾರೆ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಟ್ವೆಂಟಿ ಫೋರ್ ಅವರ್ಸು ಕ್ಯೂನಲ್ಲೇ ನಿಂತ್ಕೊಂಡು ನೋಡ್ತಾರೆ ಇಂಥ ದೇವಸ್ಥಾನ ನಮ್ಮ ಹಾಸನಾಂಬ ಟೆಂಪಲ್ ನೋಡೋದಕ್ಕೆ ಯಾವುದೇ ಯಾವುದೇ ರೀತಿ ದುಡ್ಡೇನೂ ಖರ್ಚು ಆಗಲ್ಲ ಇನ್ನೂ ನಮ್ಮ ಹಾಸನ ಡಿಸ್ಟಿಕಲ್ಲಿರೋ ಪ್ಲೇಸ್ಗಳನ್ನ ಯಾರು ಬೇಕಾದ್ರೂ ನೋಡ್ಬೋದು ಮತ್ತು ಯಾರು ಬೇಕಾದ್ರೂ ನೋಡ್ಬೋದು ಜಾಸ್ತಿ ಏನು ದುಡ್ಡು ಖರ್ಚಾಗಲ್ಲ ಆಮೇಲೆ ಈ ಬೇಲೂರು ಹಳೆಬೀಡು ಚೆನ್ನಕೇಶವ ಹಾಸನಾಂಬ ಎಲ್ಲ ತುಂಬ ನೋಡೋಕೆ ಚೆನ್ನಾಗಿರ್ತವೆ